ಹಾಂ ನಾವು ನೀವು ನಮಗೆ ನಮ್ಮ ಫ್ರೆಂಡ್ ಒಬ್ಬರು ನಿಮ್ಮದು ನಂಬರ್ ಕೊಟ್ರು ನೀವು ಎಲ್ಲ ಥರದ್ದು ಅಡುಗೆಗಳು ಮಾಡ್ತೀರಿ ಅಂತ

ಹಾಂ ಸರಿ ಸರಿ ಹಾಂ ನಾವು ನಮ್ಮ ಕಡೆ ಫ್ರೆಂಡ್ಸ್ ಎಲ್ಲ ಒಂದು ಏಳೆಂಟು ಜನ ಫ್ರೆಂಡ್ಸ್ ಬರ್ತಾ ಇದ್ದೀವಿ ಅವರು ಆ ಕಡೆ ಮಂಗಳೂರು ಉಡುಪಿ ಸೈಡ್ ಅವರು ಇಲ್ಲಿ ಇತ್ತ ಈ ಕಡೆ ಪ್ಲೇಸ್ಗಳೆಲ್ಲ ನೋಡ್ಕೊಂಡು ಹೋಗೋಕ್ಕೆ ಅಂತ ಒಂದು ಎರ್ಡು ದಿನ ಇದ್ದು ಹೋಗೋಕ್ಕೆ ಬರ್ತಾ ಇದ್ದಾರೆ ಅದೇ ಅವರು ನಾಳೆ ಸಂಜೆ ಅಷ್ಟರಲ್ಲಿ ಬರ್ತಾರೆ ಬಂದವ್ರಿಗೆ ಈಗ ಮಾಮೂಲಿ ಅನ್ನ ಸಾರು ನಮ್ಮ ಕಡೆದ್ದೆಲ್ಲ ಇರುತ್ತೆ ಅದು ಮಾಡ್ತೀರಿ ಅಲ್ವ ಅದರ ಜೊತೆಗೆ ಅವ್ರಿಗೆ ಹಾಂ ನೀರು ದೋಸೆ ಹಾಂ ಅದೆಲ್ಲ ಗೊತ್ತಿದೆಯಲ್ವ ನಿಮಗೆ ಅದು ಎಲ್ಲ ಮಾಡ್ತೀರಿ ಅಂತೆಯೇ ಹೇಳಿದ್ರು ಹಾಂ ಫ್ರೆಂಡ್ಸು ಅದಕ್ಕೆ ಸರಿ ಹಾಂ ಸರಿ ನೀರು ದೋಸೆಗೆ ಸಾಮಾನ್ಯವಾಗಿ ಏನು ಮಾಡ್ತೀರಾ ನೀವು ಸೈಡ್ಸು ಹೌದಾ ಆಯಿತು ನಮಗೆ ಕುಂದಾಪುರ ಕೋಳಿ ಸಾರು ಅಂತ ಬರುತ್ತೆ ಅದೇ ಸ್ವಲ್ಪ ಅದೇ ಥರ ಇರುತ್ತೆ ಅದನ್ನು ಒಂಚೂರು ಮಾಡಿಕೊಡಿ ಅದೇ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿಕೊಡಿ ಒಂದು ಏಳು ಅಥ್ವಾ ಎಂಟು ಜನ ಅಂತ ಅಂದ್ಕೊಂಡಿದ್ದೀನಿ ಹಾಂ ಮತ್ತೆ ಅವ್ರು ಒಂದೊಂದು ಐದೈದು ನೀರು ದೋಸೆ ಹಂಗೆ ಹಾಂ ಮತ್ತೆ ಇದು ಸ್ವಲ್ಪ ನೀಟಾಗಿ ಮಾಡಿಕೊಡಿ ಎಲ್ಲ ಆಮೇಲೆ ರೈಸು ಇರಲಿ ರೈಸು ಸಾಂಬರು ಇರಲಿ ಸ್ವಲ್ಪ ಮತ್ತೆ ಇನ್ನೇನಾದರು ಇದ್ರೆ ಆಯ್ತು ಆಯ್ತು

ಆಯಿತು ಮೇರಿಯವ್ರೇ ನಾನು ಫೋನ್ ಮಾಡಿ ತಿಳಿಸ್ತೀನಿ ನಿಮಗೆ ಹಾಂ ಮತ್ತೆ ಇದು ಅಲ್ಲಿ ಕು ನಾವು ಇಂಥ ಕಡೆ ತೊಗೊಂಡು ಹೋಗೋಕ್ಕು ನೀವು ವ್ಯವಸ್ಥೆ ಮಾಡಿ ಕೊಡ್ತೀರಲ್ವ ಈಗ ಒಂದು ಹೊತ್ತಿಗೆ ನಾ ಅಲ್ಲೇ ಬಂದರೆ ನೀವು ಹಾಕ್ತೀರಿ ಮತ್ತೆ ನಾವು ಬೇರೆ ಕಡೆ ಎಲ್ಲ ತೊಗೊಂಡು ಹೋಗಬೇಕು ಅನ್ನೋದಿದ್ರೂವೇ ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡಿ ಹಂಗೆ ಅನ್ನೋದಿದ್ರೂನುವೇ ಬೇರೆ ಥರ ನಾನು ಯಾವ ಡಿಶ್ ಹೇಳ್ತೀನಿ ಅದನ್ನೊಂದು ಸ್ವಲ್ಪ ಆಯ್ತು ಆಯ್ತು ಹ್ಞೂ ಒಟ್ಟಲ್ಲಿ ನೀವು ನೀರು ದೋಸೆ ಮತ್ತೆ ಕುಂದಾಪುರ ಕೋಳಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳಿ ಹಾಂ ನಾನು ಟೈಮಿಂಗ್ಸ್ ಹೇಳ್ತೀನಿ ಪಕ್ಕಾ ನಿಮಗೆ ನಾಳೆ ಇನ್ನೊಂದ್ಸಲಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ತೀನಿ ಆಯ್ತಾ ಆಯ್ತು ತ್ಯಾಂಕ್ ಯು